ಹಾಂ ಮೇಡಮ್ ನಾವು ಸ್ಕೂಲಿಂದ ಮಾತಾಡ್ತಿರೋದು ವಿದ್ಯಾ ಪೀಠ ಸ್ಕೂಲಿಂದ ಮಾತಾಡ್ತಿದೀವಿ ಹಾಂ ನಮಗೆ ಸ್ಕೂಲ್ ಡೇ ಇತ್ತು ಒಂದು ಇಪ್ಪತ್ತು ಜೊತೆ ಡ್ರೆಸ್ ಬೇಕಿತ್ತು ಮೀಡಿಯಮ್ ಸೈಜು಼ ಅದನ್ನು ಸ್ಟಿಚ್ ಮಾಡಿ ಕೊಡ್ಬೇಕಿತ್ತು ಎಷ್ಟು ದಿನಕ್ಕೆ ಸ್ಟಿಚ್ ಮಾಡ್ಕೊಡ್ತೀರಾ ಒಂದು ಸ್ವಲ್ಪ ಬೇಗ ಬೇಕಿತ್ತು ಮ್ಯಾಮ್ ನಮ್ದು ಹದಿನೈದು ಹದಿನೈದನೇ ತಾರೀಕಿಗೆ ಬೇಕು ಮೀಡಿಯಮ್ ಸೈಜ್ ಇರಲಿ ಅಮೌಂಟ್ ಎಲ್ಲ ಎಷ್ಟಾಗುತ್ತೆ ಮೇಡಮ್ ಹಾಂ ಅದು ಎಲ್ಲೊಂದು ಇಪ್ಪತ್ತು ಜೊತೆ ಹೊಲಿಸ್ತಿದೀವಲ್ಲ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಡಿ ಮೇಡಮ್ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಕೊಡಿ ನಾವು ಅಲ್ಲೇ ಬರ್ತಾ ಇರ್ತೀವಿ ಯಾವಾಗ್ಲೂ ಡಿಸೈನ್ ನಂಗೆ ವಾಟ್ಸಾಪ್ ಮಾಡಿ ಮೇಡಮ್ ನಾವು ಯಾವ್ತರ ಕಳಿಸಿದ್ರು ಮಾಡ್ಕೊಡ್ತೀರ ಮೇಡಮ್ ಹಾಂ ಸರಿ ಮೇಡಮ್ ನಾವೂ ವಾಟ್ಸಾಪ್ ಮಾಡ್ತೀವಿ ಹಾಂ ಮೀಡಿಯಮ್ ಸೈಜ್ ಇರಲಿ ಎಲ್ಲವು

ನಾವು ವಾಟ್ಸಾಪ್ ಮಾಡ್ತೀವಿ ಡಿಸೈನ ಅದೇ ಥರ ಮಾಡ್ಕೊಡಿ ಸ್ವಲ್ಪ ಬೇಗ ಹೊಲಿ ಸ್ಟಿಚ್ ಮಾಡ್ಕೊಡಿ ಹಾಂ ಸರಿ ಮ್ಯಾಮ್ ಹೇಳ್ತಿನಿ ಹಾಂ ಸರಿ ಆಯಿತು ಮೇಡಮ್ ತ್ಯಾಂಕ್ ಯು